ಹಲೋ ಹಾಂ ಡಾಕ್ಟ್ರ್ ಹಾಂ ಕ್ಲಿನಿಕ್ಕಿಗೆ ಬರಬೇಕಾಗಿತ್ತು ನಾವೂ ಎರಡು ದಿನ ಮುಂಚೆ ಬಂದಿದ್ದು ಪೇಷಂಟ್ ರೂಹಿಬಾನು ಅಂತ ಹ್ಞೂ ನಮಗೆ ಕೆಮ್ಮು ಜ್ವರ ನೆಗಡಿ ಎಲ್ಲ ಇದೆ ಮೇಡಮ್ ಅದಕ್ಕೆ ಹ್ಞೂ ಸುಸ್ತಿದೆ ನಮಗೆ ಕೈ ಕಾಲೆಲ್ಲ ನೋವು ಇದೆ ಅದಕ್ಕೆ ಬರಬೇಕು ಅಂತ ಕಾಲ್ ಮಾಡಿದ್ದು ಹಾಂ ಹಾಂ ಅದು ಮನೆಯಲ್ಲಿ ಇತ್ತು ಮೆಡಿಕಲಿಂದ ತಗೊಂಡು ಬಂದು ಅದೇ ಟ್ಯಾಬ್ಲೆಟ್ ತಿಂದು ಅದಕ್ಕೆ ಒಂದು ಸರ್ತಿ ತೋರ್ಸೋಣಂತ ಕಾಲ್ ಮಾಡಿದ್ದು

ಹ್ಞೂ ಹ್ಞೂ ಮೇಡಮ್ ಇದು ಮೆಡಿಸಿನ್ ಎಲ್ಲ ಹೇಳಿ ಅದೇ ತಗೊತೀನಿ ಹಾಂ ಊಟಕ್ಕೆ ಏನು ಮಾಡಬೇಕು ಹಾಂ ಹಾಂ ಹಾಂ ಹಾಂ ಹಾಂ ಫ್ರೊಟ್ ಏನು ತಗೋಬೇಕು ಮೇಡಮ್

ಹಾಂ ಜ್ಯೂಸು ಏನು ತಗೋಬೇಕು ಜ್ಯೂಸ್ ಊಟ ಮಾಡ್ಬೋದಾ ಹಾಂ ಮೇಡಮ್ ಕೈ ಕಾಲೆಲ್ಲಾ ನೋವಿದೇ ಐಮೆಂಟೈನ್ ಏನಾರು ತಗೊಳ್ಬೋದ ಹಾಂ ಹಾಂ ಆಯಿತು ಮೇಡಮ್ ಇದು ಯಾವಾಗ ಬರಬೇಕು ಕ್ಲಿನಿಕ್ಕಿಗೆ ಆಯ್ತು ಮೇಡಮ್